ಹಲೋ ನಮಸ್ತೆ ಸರ್ ಕಿದಿಯೂರ್ ಹೋಟೆಲಾ ಇದು ನಾನು ರಶ್ಮಿತಾ ಅಂತ ನಾನು ಕರೆ ಮಾಡಿದ್ದು ಯಾಕಂತ ಹೇಳಿದರೆ ನನಗೆ ನಿಮ್ಮ ಹೋಟೆಲಿಂದ ಒಂದು ನಾಳೆ ಅಲ್ಲ ನಾಡಿದ್ದು ಒಂದು ಇಪ್ಪತ್ತೈದು ಜನರದ್ದು ಊಟದ ಒಂದು ವ್ಯವಸ್ಥೆಯನ್ನು ಬೇಕಿತ್ತು ಅದಕ್ಕೆ ನಾನು ನಿಮ್ಗೆ ಕಾಲೆ ಮಾಡಿದ್ದು ಸರ ಹೇಗೆ ನಿಮ್ದು ಇಪ್ಪತ್ತೈದು ಜನರದ್ದು ಊಟದ ವ್ಯವಸ್ಥೆಯನ್ನು ಮಾಡಿ ಕೊಡ್ಬೋದ ಸರ್ ನನಗೆ ಏನಂತ ಹೇಳಿದರೆ ಒಂದು ಐದು ಜನರದ್ದು ತರಕಾರಿಯ ಊಟ ಮತ್ತು ಇಪ್ಪತ್ತು ಜನರದ್ದು ಮಾಂಸದ ಊಟ ಬೇಕಿತ್ತು ಹಾಗೆ ನಾನು ನಿಮಗೆ ಕಾಲ್ ಮಾಡಿದ್ದು ಸರ ಏನಂತ ಹೇಳಿದರೆ ನನಗೆ ಈಗ ಮಾಂಸದಲ್ಲಿ ಏನಂತೇಳಿದರೆ ಒಂದು ಪ್ಲೇಟ್ಗೆ ನೀವು ಎಷ್ಟು ತಗೊಳ್ತೀರಾ ಒಂದು ಒಂದು ಪ್ಲೇಟ್ ನನಗೆ ಎಷ್ಟು ಅಂತ ಹೇಳಿದರೆ ಒಂದು ಇನ್ನೂರೈವತ್ತು ರೂಪಾಯಿ ತನಕ ಓಕೆ ಸರ ಆ ಇನ್ನೂರೈವತ್ತರಲ್ಲಿ ನನಗೆ ನನಗೆ ಬೇಕಾದಂಥ ಐಟಮ್ ಏನಂತ ಹೇಳಿದರೆ ಸರ ಒಂದು ಉಪ್ಪಿನಕಾಯಿ ಮತ್ತೊಂದು ಕಡಲೆ ಮನೋಳಿಯದ್ದು ಪದಾರ್ಥ ಮತ್ತೊಂದು ಕಬಾಬ್ ಮತ್ತು ಬಿರಿಯಾನಿ ಬಿರಿಯಾನಿಗೆ ಸಲಾಡ್ ಮತ್ತು ನಮ್ದು ಪಲ್ಯ ಏನಾದರು ಒಂದು ಗಸಿ ಥರ ಮತ್ತೆ ಇದು ರೈಸ್ ಮತ್ತು ಸಾಂಬಾರು ಮತ್ತು ಒಂದು ಐಸ್ಕ್ರೀಮ್ ಮತ್ತು ಪಾಯಸ ಇಷ್ಟು ನನಗೆ ಐಟಮ್ ನಾನ್ವೆಜಲ್ಲಿ ಬೇಕಿತ್ತು ಸರ್ ಮತ್ತೆ ತರಕಾರಿಯಲ್ಲಿ ಅದೆ ಒಂದು ಗೋಬಿ ಮಂಚೂರಿಯನ್ನು ಹಾಕಿ ಮತ್ತು ಇದರದ್ದೆ ಹಾಕಿ ಸರ ನಾನು ಏನಂತ ಹೇಳಿದರೆ ಸರ ನಿಮ್ಮದರಲ್ಲಿ ಮತ್ತು ನನಗೆ ಒಂದು ಊಟವನ್ನು ಬಡಿಸಲಿಕ್ಕೆ ಒಂದು ಐದು ಜನರು ಬೇಕಿತ್ತು ಸರ ನಿಮ್ಮ ಕಡೆಯಲ್ಲಿ ಒಂದು ಐದು ಜನರನ್ನು ಕೊಡ್ಬೋದ ಸರ ಮತ್ತೆ ಏನಂತ ಹೇಳಿದ್ರೇ ನಿಮ್ಮ ಹೋಟೆಲಿಂದ ನಮ್ಮ ಮನೆಗೆ ಒಂದು ನಾಲ್ಕು ಕಿಲೋಮೀಟರ್ ದೂರ ಇರ್ಬೋದು ಸರ ನಾಲ್ಕು ಎಂತ ನಿಮ್ಮದು ಡೆಲಿವರಿ ಚಾರ್ಜ್ ಉಂಟಾ ಸರ ಮತ್ತೆ ಪೇಮೆಂಟ್ ಎಲ್ಲ ಹೇಗೆ ಉಂಟು ಸರ ಪೇಮೆಂಟ್ ಅಂತೇಳಿದರೆ ಕ್ಯಾಶ್ ಆ್ಯನ್ ಡೆಲಿವರಿಯಾ ಅಥವಾ ಏನಾದರು ಅಡ್ವಾನ್ಸ್ ನಿಮಗೆ ಪೇ ಮಾಡಬೇಕಾ ಏನಾದರು ಆ ಥರ ಉಂಟಾ ಸರ ಅಂದರೆ ಕೆಲವೊಂದು ಹೋಟೆಲಲ್ಲಿ ಟ್ಯಾಕ್ಸ್ಗೋಸ್ಕರ ಹೇಳ್ತಾರೆ ನಮಗೆ ಕ್ಯಾಶೇ ಬೇಕು ಆನ್ಲೈನ್ ಪೇಮೆಂಟ್ ಹಾಕಿದರೆ ನಾವು ಐದು ಪರ್ಸೆಂಟ್ ಎಕ್ಸ್ಟ್ರಾ ತಕಾ ಹಾಕ್ತೀವಿ ಜಿ ಎಸ್ ಟಿ ಎಲ್ಲ ಹೇಳ್ತಾರೆ ಸರ ಅದಕ್ಕೆ ನಾನು ಮೊದಲೆ ನಿಮ್ಮ ಹತ್ರ ಕೇಳಿ ಎಲ್ಲ ಇನ್ಫಾಮೇಷನನ್ನು ಕ ತಿಳಿಯ ತಗೊಳ್ಳೋದು ಸರ ಮತ್ತು ಏನಂತೇಳಿದರೆ ಸರ ಮತ್ತೆ ನಾನು ಹೇಳಿದರಲ್ಲಿ ಒಂದು ನೀರಿನ ಬಾಟಲ್ ಕೂಡವನ್ನು ಸೇರಿಸಿ ಆಯಿತಾ ಸರ ಮತ್ತೆ ಏನಂತ ಹೇಳಿದರೆ ನೀವು ಬರುವಾಗ ಮತ್ತು ನಮಗೆ ಐಟಮಲ್ಲಿ ಒಂದು ಸ್ವಲ್ಪ ಖಾರ ಕೂಡ ಬೇಕು ಸರ ಯಾಕಂತೇಳಿದರೆ ಈಗ ನಮಗೆ ಮಾಂಸದ ಐಟಮಲ್ಲಿ ಸ್ವಲ್ಪ ಖಾರ ಖಾರ ಇದ್ದರೆ ಒಳ್ಳೇದು ಮತ್ತೆ ಒಳ್ಳೆ ರುಚಿಯಾಗಿ ಮಾಡಿ ಆಯಿತಾ ಸರ ಯಾಕಂತೇಳಿದರೆ ನಾನು ನಿಮ್ಮ ಹೋಟೆಲ್ನ ಹೆಸರು ಕೇಳಿದ್ದೇನೆ ತುಂಬ ಸಲ ತುಂಬ ಒಳ್ಳೇದಾಗಿ ಮಾಡ್ತಾರಂತ ಅದಕ್ಕೋಸ್ಕರ ನಾನು ನಿಮಗೇನೆ ಕಾಲ್ ಮಾಡಿದ್ದು ಸರ ಮತ್ತೆ ಏನಂತೇಳಿದರೆ ನಾನು ನಿಮಗೆ ಅಡ್ವಾನ್ಸ್ ಬೇಕಾದರೆ ಇವತ್ತು ಸಂಜೆ ಬಂದು ಕೊಡ್ತೇನೆ ಸರ ಏನಂತ ಹೇಳಿ ಮತ್ತೆ ನೆನಪುಂಟಲ್ಲ ಸರ್ ತಾರೀಕು ನಾಳೆ ಅಲ್ಲ ನಾಡಿದ್ದು ಒಂದು ಹನ್ನೆರಡು ಗಂಟೆ ಆಚೆ ನಿಮ್ಮವರು ಬರಲಿ ಸರ ನಮ್ಮ ಕಡೆಗೆ ಯಾಕಂತೇಳಿದರೆ ನಾವು ನಮ್ಮ ಮನೇಲಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ಪ್ರೋಗ್ರಾಮನ್ನು ಸೊ ಆವಾಗ ಒಂದು ಗಂಟೆಗೆ ಊಟಕ್ಕೆ ರೆಡಿ ಆಗ್ತದೆ ಸರ ಆಯಿತಾ ಸರ ಮತ್ತೆ ಏನಾದರು ಇದ್ದರೆ ನನಗೆ ಇದೇ ನಂಬರಿಗೆ ಕಾಲ್ ಮಾಡಿ ಸರ ಏನಾದರು ಓಕೆ ಆಯಿತಾ ಸರ ಥ್ಯಾಂಕ್ ಯು ಸರ್